ಹಾಂ ಹಲೋ ಹೇಳ್ರಿ ಗಾಡಿ ಹಾಂ ಹಾಂ ಗಾಡಿ ಸ್ವಚ್ಛ ಮಾಡಿರಿ ಒಳಗಿನಿಂದ ಎಲ್ಲೆಲ್ಲಿ ತೋಳ್ದು ಕ್ಲೀನ್ ಮಾಡಿದ್ರಿ

ಹಾಂ ಹಾಂ ಗ್ರಿಸಿಂಗ್ ಮಾಡ್ಕೊರ್ಲಾ ಹಾಂ ಹಾಂ ಹಾಂ ಹಾಂ ಅದು ಬರ್ತೆನೆ ಅದಕ್ಕ ಒಂದು ಸಲ್ಪ ಕ್ಲೀನ್ ಮಾಡಿ ಇಟ್ಕೋ ರೀ ಹಾಂ ಹಾಂ ಆ ಗಿರಿಸದು ನೋಡ್ರಿ ನೆಟಗ ಹ್ಞೂ ಹ್ಞೂ ಹಾಂ ಸೀಟ್ ಗೀಟ್ ಎಲ್ಲಾ ಒರ್ಸಿ ಇಡ್ರಿ ಮತ್ತು ಒಂದ್ಸಲ ಚಾಲು ಮಾಡಿ ನೋಡ್ರಿ ಸಾ ಇದ ಚಾಲು ಮಾಡ್ತೇನೆ ಬಂದೆ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಒಂದು ಎರಡು ಊದ್ಕಡಿ ಹಚ್ಬಿಡ್ರಿ ಹಾಂ ಪೂಜಾ ಮಾಡಿ ಕ್ಯಾಸಿಂದ ಒಂದು ಎರಡು ಊದ್ಕಡಿ ಹಚ್ರಿ ಬರ್ತೇನೆ ನಾ ಹ್ಞೂ ಹ್ಞೂ ಹಾಂ ಬರ್ತೀನಿ ಎಲ್ಲ ಸಲ್ಪ ಕ್ಲೀನ್ ಇಡ್ರಿ ಹಾಂ ಒಳಗಿಂದ ಹೊರಗಿಂದ ಒಂದು ಸ್ವಲ್ಪ ನೋಡ್ರಿ ಆಯ್ ನೀರು ಒಂದು ಸಲ್ಪ ಐತನ್ ನೋಡ್ರಿ ಇಂಜನ್ ಕೊ ಆ ಕಡೆ ಹಾಂ ಹಾಂ ಹಾಂ ಹಾಂ ಹಾಂ ಎಲ್ಲ ಟೈರ್ ಗಿರ್ ಚಕ್ ಮಾಡಿದ್ರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಬರ್ತೇನೆ ತಗೋರಿ ಹಾಂ ಹಾಂ ಹಾಂ ಹಾಂ ಹಾಂ